ಸರ್ ಬೀಚ್ ವೆಜಿಟೇಬಲ್ಸ್ ಹರೀಶ್ ಅವರಾ ಸರ್ ನಿಮ್ಮನ್ನ ಹರ್ಷಿತ್ ಅಂತ ಅವ್ರು ನಂಬರ್ ಕೊಟ್ರು ನಿಮ್ಮದು ಸರ್ ಏನಿಲ್ಲ ನಮ್ದು ಒಂದು ಮದುವೆ ಸರ್ ನಂದು ನಾಳೆ ನಾಡಿದ್ದು ನನ್ನ ಮದುವೆ ಸರ್ ಹಾಂ ಏನಿಲ್ಲ ಒಂದಿಷ್ಟು ವೆಜಿಟೇಬಲ್ಸ್ ಬೇಕಿತ್ತು ಸರ್ ಸರ್ ಟಮಟೋ ಒಂದು ಇಪ್ಪತ್ತೈದು ಕೆ ಜಿ ಈರುಳ್ಳಿ ಇಪ್ಪತ್ತೈದು ಕೆ ಜಿ ಗೋಬೀ ಫ್ಲವರ್ ಒಂದು ಹತ್ತು ಕೆ ಜಿ ಆಮೇಲೆ ಸ್ವೀಟ್ ಕಾರ್ನ್ ಒಂದು ಹಂಡ್ರೆಡ್ ಗ್ರಾಮ್ಸ್ ಮತ್ತೇ ಸರ್ ಆಮೇಲೆ ಕ್ಯಾಪ್ಸಿಕಮ್ ಒಂದು ಆರು ಕೆ ಜಿ ಹಾಂ ಮತ್ತೇ ಸರ್ ಈಗ ಫ್ರೂಟ್ಸ್ ಎಲ್ಲ ಪ್ರೊಮೋಗ್ರೆನೇಟ್ ಕೋಸಂಬ್ರಿ ಮಾಡೋಕೆ ಆಮೇಲೆ ಕುಕ್ಕುಂಬರು ಅದೆಲ್ಲ ಒಂದು ಮೂರು ಮೂರು ಕೆ ಜಿ ಆಮೇಲೇ ಮಶ್ರೂಮು ಹಾಂ ಸಿಗಲ್ವಾ ಹಾಂ ಓಕೆ ಹಾಂ ಸರ್ ಅದೊಂದು ಎ ಒಂದು ಕೆ ಜಿ ಬೇಕಿತ್ತು ಸರ್ ಹಾಂ ಅಷ್ಟೆ ಹಾಂ ಇರಲಿ ಇದು ಎಷ್ಟು ಬೇಕೋ ಅಷ್ಟೇ ಸರ್ ನಮ್ಮ ಅಡಿಗೆ ಭಟ್ರು ಎಷ್ಟು ಹೇಳಿರೊ ಅಷ್ಟು ಹೇಳ್ತೀನಿ ಸರ್ ಓಕೆ ಸರ್ ಎಷ್ಟು ಆಗತ್ತೆ ಸರ್ ಎಲ್ಲ ಟೊಮಟಗೆ ಎಷ್ಟು ಇದೆ ಹ್ಞೂ ಸರ್ ಅಷ್ಟೊಂದು ಇದೆಯಾ

ಹೌದಾ ಎಷ್ಟು ಎಷ್ಟು ಆಗುತ್ತೆ ಸರ್ ಟೋಟಲ್ಲು ಹೌದಾ ಸರ್ ಸರ್ ಇನ್ನೊಂದು ಚೂರು ಕಡಿಮೆ ಮಾಡಿ ಸರ್ ನಲವತ್ತು ಎರಡಕ್ಕೆ ಬನ್ನಿ ಸರ್

ಹೌದಾ ಸರ್ ಆದರು ಸರ್ ಅಟ್ ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಾಡ್ಕೊಳ್ಳಿ ಸರ್ ಸರ್ ಆಕ್ಚುಲಿ ಹಾಂ ಸರ್ ಅಟ್ ಲೀಸ್ಟ್ ನಿಮಗು ಬೇಡ ನಮಗು ಬೇಡ ಫಾರ್ಟಿ ಸಿಕ್ಸ್ ಮಾಡಿ ಸರ್ ಹಾಂ ಸರ್ ಓಕೆ ಸರ್ ಸರ್ ಅದನ್ನು ಸಂಜೆ ರೆಡಿ ಮಾಡಿ ಸರ್ ನಾನು ನನ್ನದೆ ಗಾಡಿ ಇದೇ ಗಾಡಿ ತಗೊಂಡು ಬರ್ತೇನೆ ಅಪೈ ಗಾಡಿ ಇದೆ ನೀವೇನು ಕಳ್ಸಿ ಕೊಡೋದು ಏನು ಬೇಡ ಸರಿ ಸರ್ ಎಲ್ಲಿ ಎಲ್ಲಿಗೆ ಬರದು ಸರ್ ನಿಮ್ಮದು ಅಂಗಡಿ ಮೇಯ್ನ್ ಬ್ರಾಂಚು ಹಾಂ ಸರಿ ಓಕೆ ಓಕೆ ತ್ಯಾಂಕ್ ಯು ಸರ್ ಓಕೆ ಬಾಯ್ ಸರ್ ತ್ಯಾಂಕ್ ಯು